ನಾವು ಪ್ರಾಥಮಿಕ ಹಂತದ ಶಾಲೆಯಲ್ಲಿ ಓದುತ್ತಿರುವಾಗ ಪ್ರತಿ ವರ್ಷ ಜನವರಿ ಒಂದರಂದು ನಮ್ಮ ಮಿತ್ರರೊಂದಿಗೆ ಒಂದು ಹೊಸ ವರ್ಷ ಹಬ್ಬವನ್ನು ಆಚರಿಸ್ತಿದ್ದೇವೆ ಆ ಸಮಯದಲ್ಲಿ ಎಲ್ಲ ಮಿತ್ರರುಗಳಿಗೆ ಒಂದು ಪತ್ರವನ್ನು ಬರೆದು ಹೊಸ ವರ್ಷದ ಸಂದೇಶವನ್ನು ತಿಳಿಸುತ್ತಿದ್ದೇವೆ ಹಾಗು ಅದರಲ್ಲಿ ಒಂದು ಇಷ್ಟವಾದ ಚಾಕೊಲೇಟ್ ಅಥವಾ ಮಿಠಾಯಿಗಳನ್ನು ಅದರಲ್ಲಿ ಇಟ್ಟು ಅವರಿಗೆ ಒಂದು ಉಡುಗೊರೆಯಾಗಿ ಹೊಸ ವರ್ಷದ ಉಡುಗೊರೆಯಾಗಿ ನೀಡುತ್ತಿದ್ದೆವು ಹಾಗೆ ನಮ್ಮ ಎಲ್ಲ ಸ್ನೇಹಿತರುಗಳು ಅದೇ ತರಹ ನಮಗೂ ಕೊಡುತಿದ್ದರು ಹಾಗೆ ಬಾಲ್ಯದಲ್ಲಿ ಸ್ನೇಹಿತರೆಲ್ಲರಿಗೆ ಹುಟ್ಟುಹಬ್ಬದ ದಿನದಂದು ಆ ಒಂದು ಪತ್ರ ಪತ್ರವನ್ನು ಬರೆದು ಅವರ ಹುಟ್ಟುಹಬ್ಬದ ಒಂದು ಶುಭಾಶಯವನ್ನು ಕೋರುತ್ತಿದ್ದೆವು